ನಾವು ನಾಲ್ಕು ಮಂದಿ ದೋಸ್ತರಿದ್ದೆವು ರೂಮ್ದಾಗೆ ಇರ್ತೆವು ಇಲ್ಲೇ ಕಾಲೇಜ್ ಒದ್ತೆವೆ ಗುಲ್ಬರ್ಗದಾಗೆ ಡಿಗ್ರಿ ಕಾಲೇಜು ಹಿಂಗೆ ಒಂದಿನ ನಂಬಳಿ ಅಡಿಗ್ಯಾಕಿ ಬಂದಿಲ್ಲ ಮ ಅಡಿಗೆ ಮಾಡೋಕಿ ಆಯ್ತ್ ನಾವೂ ನಮಗೂನು ಮಾಡ್ಕೋಳಿಕ್ ಮನ್ಸಿದ್ದಿಲ್ಲ ಮನೆಗೆಲ್ಲ ಸಹ ಕಿರಾಣಿ ಐಟಮ್ ಸಾಮಾನುಗಳು ಖಾಲಿಯಾಗಿವು ಎಲ್ಲ ಆಗಿವು ಕರೆ ಎಲ್ಲರಿಗೆ ಬಕು ಹಸಿವಾಗಿವ್ ಹೊಟ್ಟೆ ಎಲ್ಲ ಭಾಳ ಹಸ್ದಿತ್ತು ಎಲ್ಲರಿಗೆ ಒಬ್ಬರಿಗು ಮಾಡ್ಕೋಳಿಕೂ ಶಕ್ತಿಯಿದ್ದಿಲ್ಲ ಅಡಿಗೆ ಮಾಡ್ಕೋಳಿಕ್ಕು ಆಗ ಏನು ಮಾಡಿದೆವು ಎಲ್ಲರು ದೋಸ್ತರು ಕಲೆತು ಹೊರಗಿಂದು ಊಟ ತರ್ಸರೆ ಅಂತ ಪ್ಲ್ಯಾನ್ ಮಾಡ್ದೆವು ನಾವೆಲ್ಲ ದೋಸ್ತರು ಕಲ್ತು ಕರೆ ಎಲ್ಲರಿಗೆ ಬೇರೆ ಬೇರೆ ಇಷ್ಟ ಅಡಿಗೆ ಒಂದೆ ಊಟ ಯಾರು ಉಣ್ಣೋಲ್ಲ ಅದಕ್ಕೆ ನಾ ಎಲ್ಲರಿಗೆ ಕೇಳ್ದೆ ವಿರೇಶ ನೀ ಉಣ್ಣು ಏನು ಉಣ್ತಿಯೋ ನಾಗೇಶ ನೀ ಏನು ಉಣ್ತಿಯೋ ಶ್ರೀಕಾಂತ ನೀ ಏನು ಉಣ್ತಿಯೋ ಎಲ್ಲರಿಗೆ ಕೇಳಿದೆ ಹಿಂಗೆ ನಮ್ಮ ನಾಲ್ಕು ಮಂದಿ ದೋಸ್ತರಿಗೆ ಅವ್ರು ಎಲ್ಲರೂ ಒನ್ನೊಂದು ಹೇಳೋರು ಒಬ್ರು ಪನ್ನೀರ್ ಬಟ್ರ್ ಮಸಾಲ ತರ್ಸರಂದರು ಒಬ್ಬರು ಕೊಫ್ತ ತರ್ಸರಂದರು ಒಬ್ಬರು ಮತ್ತು ಕಾಜು ಪನ್ನೀರ್ ತರ್ಸರಂದರು ಒಬ್ಬರು ಕು ವೆಜ್ ಕೂರ್ಮ ತರ್ಸರಂದರು ಎಲ್ಲರು ಹಿಂಗೆ ಅಂದರು ಮತ್ತು ಒಬ್ಬರು ಬಟ್ರ್ ನಾನ್ ಅಂದರು ಒಬ್ಬರು ತಂದೂರಿ ಅಂದರು ಒಬ್ಬರು ಜೀರ ರೈಸ್ ಅಂದರು ಮೂವರಿಗ್ ನಾಲ್ಕು ಮಂದಿ ಕೇಳಿದೆ ನಾ ಆಯಿತು ಎಲ್ಲರು ಹೇಳಿದ್ರು ಆಡ್ರ್ ಮಾಡ್ರಿ ಅಂತಂದೆವು ಕರೆ ಯಾವ ಹೋಟಲಿನ ತರ್ಸಿನಿ ಅಂದರು ಮತ್ತಾಗ ಎಲ್ಲರು ಒಂದೊಂದು ಹೋಟೆಲ್ ಹೆಳೋರೆ ಒಬ್ರು ವೆಂಕಟ್ಗಿರಿಲಿನ್ನ ತರ್ಸರಂತಾರೆ ಒಬ್ಬರು ನಂದಿನಿ ರೆಸ್ಟೋರೆಂಟಿಂದ್ ತರ್ಸೋಣ ಅಂತಾರೆ ಒಬ್ಬರು ಸಪ್ತಗಿರಿಲಿನ ತರ್ಸರಂತಾರೆ ಒಬ್ರು ಟೇಸ್ಟು ಪಂಜಾಬಿನ್ ತರ್ಸರಂತಾರೆ ಎಲ್ಲರು ಒಂದೊಂದವ್ರ ಐಡ್ಯಾಸ್ ಹೆಳೋರೆ ಕರೆ ಏನ್ಮಾಡ್ದೆವು ಅಂದ್ರೆ ಚೀಟಿ ಆರಿಸ್ದೇವ್ ನಾವೆಲ್ಲ ದೋಸ್ತರು ಕಲೆತು ಅದ್ರಾಗೆ ವೆಂಕಟ್ಗಿರಿ ಹೋಟೆಲ್ ಹೆಸ್ರು ಬಂತು ಆಯ್ತು ಎಲ್ಲ ಡಿ ಡಿಸೈಡ್ ಮಾಡಿದೆ ವೆಂಕಟ್ಗಿರಿ ಹೋಟಲಿನ ತರ್ಸರಂತ ನಾವೆ ಹೊರಗೆ ಹೋಗಿ ತರೋರಂತಿದೆವ್ ಊಟ ಕರೆ ಆಯಿತು ಗಾಳಿ ಧೂಳಿಗೆ ಹೊಂಟುತಾಗ ಮಳೆ ಬೀಳತಿತ್ತು ಸಿಡಿಲು ಬೀಳ್ತಿತ್ತು ಹೊರಗೆ ನಾವು ಒಟ್ಟು ಹೋಗೊ ಪ್ಲ್ಯಾನ್ ಇದ್ದಿಲ್ಲ ಅಷ್ಟು ಗಾಳಿ ಧೂಳು ಹೊಂಟಿತ್ತು ಮತ್ತು ನಮ್ಮದು ಹೋ ರೂಮ್ನೂ ಮನೆಯ ರೂಮ್ ದೂರಿತಪ್ಪ ನಾವು ಸಿಟಿಲಿನ ಸ್ವಲ್ಪ್ ದೂರಿತ್ತು ಸಲ್ಪ್ ಕಾಡು ಏರಿಯ ಇತ್ತು ನಾವು ಇರೋದು ಏರಿಯ ಯೂನಿವರ್ಸಿಟಿಬಳಿತ್ತು ನಮ್ಮದೆಲ್ಲ ಮತ್ತು ಹಿಂಗಾಗಿ ಏನು ಪ್ಲ್ಯಾ ನಮ್ಮ ದೋಸ್ತರೆಲ್ಲಾ ಕಲೆತು ಸ್ಯುಗಿದಾಗ ಆಡ್ರ್ ಮಾಡ್ರಿ ಅಂತ ಪ್ಲ್ಯಾನ್ ಮಾಡ್ದೆವು ಸ್ವಿಗಿ ಏನು ಅಂದ್ರೆ ಇದು ಆನ್ಲೈನ್ ಒಂದು ಆ್ಯಪ್ ಆಯ್ತು ಅದು ಮನೆಗೆ ನಮ್ಮದು ಆಡ್ರ್ ಮಾಡಿ ಊಟ ನಮ್ಗೆ ತಂದ್ಕೊಡ್ತದೆ ಆಯ್ತು ಹಿಂಗೆ ಆಡ್ರ್ ಮಾಡ್ದೆವು ಕರೆ ನಮ್ಮ ದೋಸ್ತರು ಎಲ್ಲಾರು ಅಲ್ಲಿತ್ತು ರೆಸ್ಟ್ ಮಾಡಿ ಹೊಂಟದ ಮ್ ಸಿಡಿಲು ಅದು ಬೀಳ್ತದೆ ಅವ್ರು ಹ್ಯಾಂಗೆ ತಂದ್ಕೊಡ್ತಾರೆ ಮನೆಗೆ ಊಟ ಅವ್ರು ತಂದ್ಕೊಡೋಲ್ಲ ಏನಿಲ್ಲ ಆಡ್ರ್ ಮಾಡಿದ್ದು ವೇಸ್ಟದ ಮತ್ತು ನಮ್ಮದೆಲ್ಲಾ ಅಮೂಲ್ಯವಾದ ಸಮಯ ವೇಷ್ಟ್ ಆಗ್ತದೆ ಅಂತ ಹೇಳಲಿತಿರಪ್ಪ ಅವರೆಲ್ಲ ಕರೆ ನಾ ಅಂದೆ ನಾವು ಹೋಗೊ ಪ್ಲೇಲೆಲ್ಲ ಏನು ಮಾಡೋರಿ ಆಡ್ರ್ ಮಾಡೋರ ನೋಡ್ರಿ ತರ್ತಾರೆನೋ ಅಂತೆಳಿ ಆಡ್ರ್ ಮಾಡಿದೆ ವೆಂಕಟ್ಗಿರಿದಾಗೆ ಆಯ್ತು ಅವ್ರು ಆಡ್ರ್ ತಗೋಂಡ್ರು ಆಡ್ರ್ ಎಕ್ಸೆಪ್ಟ್ ಮಾಡಿದ್ರು ಆಡ್ರ್ ತಯಾರಿನ ಇತ್ತು ಕರೆ ಅವರು ಡೆಲೆವರಿ ಪಾರ್ಟ್ನರು ಸಿಗ್ಲಿಕ್ಕೆ ಲೇಟಾಯ್ತು ಅಂದರು ಒನ್ ಸೊಲ್ಪೊತ್ತು ಆಗೋದು ಡೆಲೆವರಿ ಪಾಟ್ನರ್ನ ಸಿಕ್ಕನವ್ರಿಗೆ ಚಂದ ಇತ್ತು ಆಡ್ರ್ ಎಲ್ಲ ರೆಡಿ ಆಯಿತು ರೆಡಿ ಆಗೋದು ನಮ್ಗೆ ಕರೆ ನಮ್ಮದೆಲ್ಲ ದೋಸ್ತರು ಅಲ್ಲಿದ್ರು ಆಯ್ತು ಆಡ್ರ್ ಕ್ಯಾನ್ಸಲಾಗ್ತದೆ ನೀವು ಡೆಲಿವರ್ ಮಾಡೋಲ್ಲ ಕರ್ರೆಕ್ಟ್ ಲೊಕೇಶನಿಗೆ ಬರೋಲ್ಲವಾ ಇಲ್ಲ ಹೆಚ್ಚಿಗೆ ರೊಕ್ಕ ತಗೋತಾನ ಹಂಗೆ ಹಿಂಗೆ ಎಲ್ಲ ಅಲ್ಲಿತ್ರ ನಮ್ಮ ದೊಸ್ತರ್ ಕರೆ ನಾ ಅಲ್ಲಿತಿದ್ದೇ ಇಲ್ಲ ಚಂದದ ಸುಗೀ ಡೆಲವರಿ ಆ್ಯಪ್ ಮಸ್ತ್ ಅದ ಹಂಗೆಲ್ಲ ಮಾಡೋಲ್ಲ ಅವರು ಕರೆಕ್ಟಾಗಿ ಎಲ್ಲರಿಗೆ ನಮ್ಮದು ಆಹಾರ ನಮ್ಗೆ ತಲುಪಿಸ್ತಾರ ಸಮಯದಾಗ ಅಂತೇಳಿ ಅಂದಿದ್ದೆ ಅವರಿಗೆಲ್ಲ ಅಂದರು ಅವ್ರು ಅಂದರು ಫ್ರೆಂಡ್ಸ್ ಆಯಿತು ಆಡ್ರ್ ನೋಡಮ್ ತಗೊ ನಿ ಅಂದಿದ್ದು ಕರೆ ಆದರೆ ಚಂದ ಇತ್ತು ಅಂತೇಳಿ ಹಿಂಗೆ ಆಡ್ರ್ ಮಾಡ್ದೆವು ಆಯ್ತು ಮಳೆ ಗಾಳಿ ಧೂಳು ಎಲ್ಲ ಬಕ್ಲ್ ಹೊಂಟಿತ್ತು ಸಿಡಿಲೆಲ್ಲ ಬಿಳತಿವ್ ನಮ್ಗೆ ಹೊರ ಹೋಗಲಿಕ್ಕೆ ಅಂಜಿಕೆ ಆಗ್ಲತಿತ್ತು ಅಂದರು ಅಷ್ಟು ಅಂತ ಇದಿದ್ದರು ನಮ್ಮದು ನಮ್ಮದು ಲೊಕೇಶನ್ನು ಭಾಳ ದೂರ ಇತ್ತು ನಮ್ಮ ರೂಮಿರೋದು ಅದು ಕಾಡು ಏರಿಯ ಇದ್ದಂಗಿತ್ತು ರೋಡ್ ಎಲ್ಲ ಚಲೊ ಇದ್ದಿಲ್ಲ ಹಾದಿಯಾಗ್ ನೀರೆಲ್ಲ ನಿಂತು ಮಳೆ ಬಿದ್ದು

ಕರೆಕ್ಟ್ ಟೈಮಿಗೆ ತಲಪ್ಸೊನು ಮತ್ತು ಅವ ಅಣ್ಣ ಅಷ್ಟು ಹೈರಾಣಾದ್ರು ನಮ್ದು ಆಹಾರಕ್ಕೆ ಏನು ಆಗ್ಬಸಿಲ್ಲವ ಅಷ್ಟು ಚಂದದು ಡೆಲವರಿ ಆಪದ ಮತ್ತವಾ ಡೆಲೆವರಿ ಬಾಯ್ನು ಭಾಳ ಒಳ್ಳೆವಿದ್ದ ಅವ್ನಿಗೆ ಹೇಳ್ದೆವು ನಾವು ನೀವು ಅಂದ್ಕೊಂಡೆ ನೀವು ಆಡ್ರ್ ಕ್ಯಾನ್ಸಲ್ ಮಾಡ್ತಿರಿ ಇಷ್ಟು ಮಳೆಯಲ್ಲು ಹೊಂಟದೆ ಡೆಲೆವರಿ ಮಾಡೋಲ್ರಿ ಅಣ್ಣ ಅಂತ ಅಂದ್ಕೊಂಡಿದೆವು ಒಂದು ಅವರಂದ್ರು ಇಲ್ಲ ರೀ ನೀವು ನಮ್ಮೆಲೆ ಭರೋಸ ಇಟ್ಟು ಆಡ್ರ್ ಮಾಡ್ತಿರಿ ಹಂಗೆ ಕ್ಯಾನ್ಸಲ್ ಮಾಡಿದ್ರೆ ಹ್ಯಾಂಗೆ ಮತ್ತು ನಿಮ್ಮ ಊಟಕ್ಕು ನಿಮಗು ಹೈರಾಣ ಆಗ್ತಾದಲ್ಲ ಅಂತೇಳಿ ಅವ ಅಣ್ಣ ಅಂತದ ಅಂದ ಮಸ್ತ್ ಇದ್ದ ಅಣ್ಣ ಮತ್ತು ಅದೆಲ್ಲ ಆಡ್ರ್ ತಂದುಕೊಟ್ಟ ಅದೆಲ್ಲ ಚಂದಿತ್ತು ಏನಾಗಿದ್ದಿಲ್ಲ ಊಟ ಮಾಯ್ತು ನಾವೆಲ್ಲ ದೋಸ್ತರು ಕಲೆತು ಅವ ಅಣ್ಣಗೆ ತಂದ್ಕೊಡೋದು ಅಣ್ಣಗೆ ನಾವು ಎಕ್ಸ್ಟ್ರಾ ನೂರೂಪಾಯ್ ಎಕ್ಪ ಟಿಪ್ ಕೊಟ್ಟೆವು ಅಣ್ಣಗೆ ನಾವು ಅಷ್ಟು ಅವ ಸಾಹಸ ಪಟ್ಟು ಎಷ್ಟು ವಾತಾವರಣ ಖರಾಬ್ ಇದ್ರು ಅವತ್ತು ನಮ್ಗೆ ತಂದ್ಕೊಟ್ಟಿದ್ದಕ್ಕೆ ಅವ್ನಿಗೆ ನೂರೂಪಾಯ್ ಟಿಪ್ ಕೊಟ್ಟಿದ್ದೆವು ಆಯ್ತೆಲ್ಲಾ ಆಗ್ದು ನಾವು ನಮ್ಮ ದೋಸ್ತರೆಲ್ಲ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿದ್ದೆವು ಮತ್ತು ಊಟ ಮಸ್ತಾಗಿತ್ತು ವೆಂಕಟ್ಗಿರಿ ಹೋಟಲ್ ಭಾರಿ ಟಾಪ್ ಅದ ರೀ ಇಲ್ಲೆ ಅಲ್ಲಿಂದ ಆಡ್ರ್ ಮಾಡಿದ್ದೆವು ಊಟೆಲ್ಲ ಭಾರಿ ಟೇಸ್ಟಾಗಿತ್ತು ಎಲ್ಲಾರು ಚಂದ ಹೊಟ್ಟೆ ತುಂಬ ಊಟ ಮಾಡಿದೆವು